ನಮ್ಮ ನನಗೆ ಕಳೆದ ವರ್ಷದಲ್ಲಿ ಗಣೇಶ ಹಬ್ಬ ಫೆಶ್ಟಿವಲ್ಲಲ್ಲಿ ಈ ತುಂಬ ಗಣೇಶಗಳು ನೋಡಿ ಒಂದು ಖುಷಿ ಮರೆಯಲಾಗದ ಇದು ಅಂದರೆ ಅಲ್ಲಿ ಫುಲ್ಲು ಡ್ಯಾನ್ಸು ಪೂಜೆಗಳು ಗಣೇಶನ ಪೂಜೆಗಳು ಎಲ್ಲ ನೋಡಿ ತುಂಬ ಖುಷಿಯಾಗಿ ಅದು ಮೆಮೋರಿ ತುಂಬ ಹಂಗೆ ಇದೆ ನನಗಂತೂ ಗಣೇಶ ಹಬ್ಬ ಬಂದರೆ ತುಂಬ ಖುಷಿ ಆಗುತ್ತೆ ನನಗೆ ಅದನ್ನು ಮರೆಯೋಕ್ಕೆ ಆಗೋಲ್ಲ ಅಷ್ಟು ಖುಷಿಕರ್ವಾಗಿರ್ತೀನಿ ಮತ್ತು ತಿರ್ಗಿ ಗಣೇಶ ಫೆಶ್ಟಿವಲ್ ಬಂದರೆ ಅಂತೂ ನನ್ನಷ್ಟು ಎಕ್ಸೈಟ್ಮೆಂಟು ಯಾರಿಗೆ ಇರುತ್ತೆ ಇಲ್ಲವೋ ಗೊತ್ತಿಲ್ಲ ನನಗಂತೂ ತುಂಬ ಖುಷಿ ಆಗುತ್ತೆ ಇವಾಗ ನಮ್ಮದೇ ಆದ ಒಂದು ಇದು ಇರುತ್ತಲ್ಲ ಗೌರಿ ಗಣೇಶ ಹಬ್ಬ ಅಂತ ಅಂದರೆ ನಮ್ಮ ಆ ಥರ ಬಟ್ಟೆ ಹಾಕ್ಕೋಬೌದು ಈ ಥರ ಬಟ್ಟೆ ಗೌರಿ ಹಬ್ಬಕ್ಕೆ ಗಣೇಶ ಹಬ್ಬ ಗಣೇಶ ಗಣೇಶನ ನೋಡ್ಕೊಂಡು ಬರೋದಕ್ಕೆ ಒಂದೊಂದೇ ಗಣೇಶ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಬರ್ಬೌದು ಒಂದೊಳ್ಳೆಯ ಖುಷಿ ಕೊಡುತ್ತೆ ಮತ್ತು ತಿರ್ಗಿ ಗಣೇಶ ಹಬ್ಬ ಅಂದ್ರೇ ಒಂಥರ ಒಂದು ವಿಜ್ರಂಭಣೆಯಿಂದ ಮಾಡ್ತಾರೆ ನಮ್ಮ ಕಡೆ ಆದ್ದರಿಂದ ನಮಗೆ ಗಣೇಶ ಹಬ್ಬ ಬಂದ ಬರೋ ಟೈಮಲ್ಲಿ ಅದನ್ನು ತುಂಬ ಅದನ್ನು ಮರೆಯೋಕ್ಕೆ ಆಗೋಲ್ಲ ಲಾಸ್ಟ್ ಇಯರ್ ಗಣೇಶ ಹಬ್ಬಾನ